ನನಗೆ ತುಂಬ ಇಷ್ಟ ಆಗೋ ಪ್ಲೇಸಸ್ ಅಂದರೆ ಫರ್ಸ್ಟು ಚಿತ್ರದುರ್ಗದ ಕೋಟೆ ಚಿತ್ರದುರ್ಗ ಯಾಕೆ ಇಷ್ಟ ಅಂದರೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಅಲ್ಲೆ ಆದರೆ ಚಿತ್ರದುರ್ಗದ ಡಿಫ್ರೆಂಟ್ ಪಾರ್ಟ್ಸ್ ಸ್ಟೇಟ್ ಡಿಸ್ಟಿಕ್ಸಲ್ಲಿ ಬೆಳೆದಿದ್ದು ಒಂದೇ ಕಡೆ ಇರಲಿಲ್ಲ ನನಗೆ ಕೋಟೆ ಅಂದರೆ ತುಂಬ ಇಷ್ಟ ನನಗೆ ತುಂಬ ಬೇಜಾರು ಆದಾಗ ಖುಷಿ ಆದಾಗ ಏನೇ ಆಗಲಿ ನಾನು ಕೋಟೆಗೆ ಹೋಗ್ತಿನಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅಲ್ಲಿದ್ ಪಾರ್ಕ್ ಮರ ಗಿಡಗಳು ಮತ್ತೆ ಆ ಬೆಟ್ಟ ಗುಡ್ಡಗಳು ಮೆಟ್ಟಿಲುಗಳು ಎಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗ್ತಿರುತ್ತೆ ಅದಕ್ಕೋಸ್ಕರ ನನಗೆ ಫರ್ಸ್ಟು ಕೋಟೆಗೆ ಹೋಗ್ಬೇಕಂತ ಇಷ್ಟ ಆಗುತ್ತೆ ಆಮೇಲೆ ದೇವಸ್ಥಾನಗಳಿಗೆ ಹೋಗ್ಬೇಕ್ ಅಂತ ಇಷ್ಟ ಆದರೆ ನಾನು ಜಾಸ್ತಿ ಹೋಗಲ್ಲ ದೇವಸ್ಥಾನಕ್ಕೆ ಅಲ್ಲಿ ಹೋದ್ರೆ ಏನೋ ಒಂಥರ ನೆಮ್ಮದಿ ನಮ್ಮ ಮನ್ಸಿನ ಚಿತ್ತ ಒಂದೇ ಕಡೆ ಇರುತ್ತೆ ಅದಕ್ಕೋಸ್ಕರ ನನಗೆ ದೇವಸ್ಥಾನಕ್ಕೆ ಹೋಗಕಿಷ್ಟ ಆಗುತ್ತೆ ಸೈಲೆಂಟ್ ಆಗಿ ನಿಶ್ಶಬ್ದವಾಗಿರುತ್ತೆ ಅಂತ ನೆಕ್ಸ್ಟು ಪಾರ್ಕ್ಸಿಗೆ ಹೋಗೋಕ್ಕೆ ಇಷ್ಟ ಆಗುತ್ತೆ ಯಾಕೆ ಪಾರ್ಕ್ ಅಂದರೆ ಅಲ್ಲಿ ಸಂಜೆ ಟೈಮಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಂದಿರ್ತಾರೆ ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾರೆ ಅವರು ಒಬ್ಬರಿಗೊಬ್ರು ಜಗಳ ಆಡ್ತಿದ್ದರೆ ಅವ್ರು ಏನಕ್ಕೆ ಜಗಳ ಆಡ್ತಿದಾರಂತ ಅವ್ರಿಗೆ ಗೊತ್ತಿರಲಿಲ್ಲ ಅಷ್ಟು ಮುಗ್ದ ಮನಸ್ಸುಗಳು ಅವ್ರ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ ಅವ್ರ ಜೊತೆ ನಾವು ಮಕ್ಳಾಗಿ ಬಿಟ್ಟಿರ್ತೀವಿ ಆ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಪಾರ್ಕಿಗೆ ಹೋಗಕ್ ಇಷ್ಟ ವಯ್ಸಾದವ್ರು ಎಲ್ಲ ಬಂದಿರ್ತಾರೆ ಆಂಟಿಗಳೆಲ್ಲ ಬಂದಿರ್ತಾರೆ ಅವ್ರೇನು ಮಾತಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರಬೇಕು ಅಷ್ಟು ಸುಮ್ಮನೆ ಮಾತಾಡ್ತನೇ ಇರ್ತಾರೆ ನಾನ್ ಸ್ಟಾಪ್ ಅದೆಲ್ಲ ನೋಡಿಕೊಂಡು ಸೈಲೆಂಟಾಗಿ ಎಲ್ಲ ಎಂಜಾಯ್ ಮಾಡೋಕೆ ನನಗ್ ಇಷ್ಟ ಅದಕ್ಕೆ ಪಾರ್ಕ್ಸಿಗೆ ಹೋಗೋಕ್ ನನಗಿಷ್ಟ ಆಗುತ್ತೆ ನೆಕ್ಸ್ಟು ಅಮ್ಯೂಝಿನ್ಗ್ ಪಾರ್ಕ್ ಅಲ್ಲಿ ತುಂಬ ದೊಡ್ಡ ದೊಡ್ಡದು ಟಾಸ್ಕ್ಗಳಿರುತ್ತೆ ಆಟಾಡೋದು ತುಂಬ ಅಡ್ವೆಂಚರಸ್ ಆಗಿರುತ್ತೆ ಅದಕ್ಕೋಸ್ಕರ ನನಗ್ ಅಲ್ಲೋಗಕೆ ಇಷ್ಟ ನೀರಲ್ಲಿ ಆಟ ಆಡೋದು ಎಲ್ಲೆಲ್ಲಿ ನೀರು ಮರ ಗಿಡ ಈ ಥರದ್ದೆಲ್ಲ ನೇಚರ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಹೋಗೋಕ್ ನನಗ್ ತುಂಬ ಇಷ್ಟ ಆಗುತ್ತೆ ಒಂಟಿಯಾಗಿ ನಿರ್ಜನ ಪ್ರದೇಶಕ್ಕೆ ಹೋಗೋಕ್ಕೆ ಇಷ್ಟ ಆಗುತ್ತೆ ಅಲ್ಲಾದರು ಸ್ವಲ್ಪ ಆದರು ನೆಮ್ಮದಿ ಇರ್ತೀನಿ ಏನೋ ಅಂತ ನೆಕ್ಸ್ಟು ಮಾಲ್ಸಿಗೆ ಹೋಗೋಕ್ ಇಷ್ಟ ಆಗುತ್ತೆ ಯಾಕಪ್ಪ ಮಾಲ್ಸ್ ಅಂದರೆ ನ ಅಲ್ಲಿ ನೀನು ಏನಾದ್ರೂ ಫ್ಯಾಷನ್ ನೋಡಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ಮಾಲ್ಸಿಗೆ ಅಷ್ಟು ಫ್ಯಾಷನ್ನು ಬಟ್ಟೆ ಹಾಕೊಂಡಿರ್ತರೋ ಇಲ್ಲವೋ ಆ ಥರ ಏನು ಅಂದರೆ ಈ ಜನ ಜೀವನ ಎಷ್ಟು ಚೇಂಜ್ ಆಗ್ತಿದೆ ಅಂತ ನಾವು ಸುಮ್ಮನೆ ಸೈಲೆಂಟಾಗಿ ಎಲ್ಲ ಒಬ್ಸರ್ವ್ ಮಾಡ್ಬೋದು ಮಾಲ್ಸಲ್ಲಿ ಮತ್ತೆ ಎಷ್ಟು ಡಿಫ್ರೆಂಟಾಗಿ ವಸ್ತುಗಳು ಸಿಗುತ್ತೆ ಎಲ್ಲ ಕಣ್ತುಂಬ್ಕೊಬೋದು ಅದಕ್ಕೋಸ್ಕರ ನನಗೆ ಮಾಲ್ಸಿಗೆ ಹೋಗೋಕ್ ಇಷ್ಟ ಆಗುತ್ತೆ ಖಾಲಿ ರೋಡುಗಳು ನಿರ್ಜನ ಪ್ರದೇಶಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಸಿನ್ಮಾ ತಿಯೇಟರ್ಗೆ ಹೋಗೋಕ್ಕೆ ನನಗ್ ತುಂಬ ಇಷ್ಟ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಸ್ಟೋರಿ ರೈಟ್ ನಾನು ಅದು ಎಲ್ಲ ಸಿನ್ಮಗಳಿಗೆ ಹೋಗಲ್ಲ ಸ್ಪೆಸಿಫಿಕ್ ಆಗಿರುವಂತ ಸಿನ್ಮಗಳಿಗೆ ಹೋಗ್ತಿನಿ ಯಾಕೆಂದ್ರೆ ಅವರು ಅಷ್ಟು ಚೆನ್ನಾಗೇ ಸ್ಟೋರಿ ರೈಟ್ ಮಾಡಿರ್ತಾರೆ ಆ್ಯಕ್ಟಿಂಗ್ ಮಾಡಿರ್ತಾರೆ ಅದಕ್ಕೋಸ್ಕರ ನನಗ್ ಅಲ್ಲೋಗಕೆ ಇಷ್ಟ ಆ ನಾಲ್ಕು ಮೂರು ಗಂಟೆಗಳೇನಿರುತ್ತೋ ನನ್ನೊಳಗೆ ನಾನು ಮುಳುಗ್ ಹೋಗಿರ್ತಿನಿ ನನಗ್ ಪ್ರಪಂಚದ ಜ್ಞಾನವೇ ಇರೊಲ್ಲ ಅಷ್ಟು ತಲ್ಲೀನಳಾಗಿರ್ತೀನಿ ಅದಕ್ಕೋಸ್ಕರ ನನಗೆ ಸಿನ್ಮಾ ತಿಯೇಟರಿಗೆ ಹೋಗೋಕ್ ಇಷ್ಟ ಆಗುತ್ತೆ ನೆಕ್ಸ್ಟು ಅಜ್ಜ ಅಜ್ಜಿ ಊರಿಗೆ ಹೋಗ್ಬೇಕ್ ಅಂತ ಇಷ್ಟ ಆದರೆ ನನಗ್ ಆ ಭಾಗ್ಯನೇ ಇಲ್ಲ ಅಜ್ಜ ಅಜ್ಜಿನೆ ಇಲ್ಲ ನನಗೆ ಸಣ್ಣ ಹುಡ್ಗಿಯಿಂದನು ನಾನು ಹೋಗೇ ಇಲ್ಲ ಇಲ್ಲೇ ಮನೆಯಲ್ಲೇ ಇದ್ದು ನಾವು ಇಲ್ಲೇ ಸುತ್ತ ಆಟಾಡಿಕೊಂಡು ಇರೋದು ಸೋ ಅದು ಒಂದು ಕನಸಾಗಿದೆ ಕನಸಾಗೇ ಉಳಿಯುತ್ತೆ ಅವ್ರೇನು ವಾಪಾಸ್ಸು ಬರಲ್ಲ ಅಲ್ಲಿಗೋಗಕೆ ಅಂತ ಇಷ್ಟ ಬಟ್ ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಇಷ್ಟು ನನಗ್ ತುಂಬ ಇಷ್ಟ ಆಗಿರೋ ಜಾಗಗಳು